ನಮಸ್ತೇ ಕ್ಯಾಬ್ ಸಂಸ್ಥೆಯವರಾ ನಾವು ನಿಮ್ಮ ಕ್ಯಾಬು ಚಾಲಕ ಇನ್ನೂ ಬಂದಿಲ್ಲ ಆಗ್ಲೇ ಅರ್ಧ ಗಂಟೆಯಿಂದ ನಾವು ಕಾಯ್ತಿದ್ದೀವಿ ಇನ್ನೂ ಬಂದೇ ಇಲ್ಲ ನಾವು ಬೇಗ ಹೋಗ್ಬೇಕಾಗಿದೆ ಅದಕ್ಕೆ ನಿಮ್ಮ ಕ್ಯಾಬನ್ನ ನಾವು ರದ್ದು ಕೊಡ್ತಾ ರದ್ದು ಮಾಡ್ತಾ ಇದ್ದೀವಿ ಬೇರೆ ಕ್ಯಾಬನ್ನ ಬುಕ್ ಮಾಡ್ತಿದ್ದೀವಿ ಆ ಸುಮಾರು ಒಂದು ಅರ್ಧ ಗಂಟೆಯಿಂದ ನಾವು ಕಾಯ್ತಾ ಇದ್ದೀವಿ ಬಂದಿಲ್ಲ ಅದಕ್ಕೆ ನಿಮ್ಮನ್ನ ಬುಕ್ಕನ್ನ ನಾವು ರದ್ದುಗೊಳಿಸಿ ಬೇರೆ ಕ್ಯಾಬನ್ನ ಬುಕ್ ಮಾಡ್ತಾ ಇದ್ದೀವಿ ಸರಿ